ಹಲೋ ಹನುಮಂತ ಡಾಕ್ಟರಾ ಹಲೋ ಸರ್ ನಾವು ನಿನ್ನೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೆ ನಾವು ಭೂಮಿಕಾ ಅಂತ ಹೇಳಿ ನಿನ್ನೆ ನಾನು ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೆ ನನಗೆ ತುಂಬ ಜ್ವರ ಇತ್ತು ಆದರೆ ಕಮ್ಮಿಯಾಗಿಲ್ಲ ಅದಕ್ಕೋಸ್ಕರ ಮತ್ತೆ ಬರ್ಬೋದಾ ಹಾಸ್ಪಿಟಲ್ಲಿಗೆ ಅದೇ ಸರ್ ನಾನು ಜಲ್ದಿ ಗುಣ ಆಗ್ತೀನಲ್ಲ ನಮ್ಮ ಮನೆಯಲ್ಲಿ ಭಾಳ ಫಂಕ್ಷನ್ಸಿದ್ದಾವೆ ಹ್ಞೂ ಮಾಡಿ ತೊಗೊಂಡಿದ್ದೀನಿ ಸರ್ ಟ್ಯಾಬ್ಲೆಟು ಮಾಡಿ ತೊಗೊಂಡಿದ್ದೀನಿ ಬಟ್ ಕಮ್ಮಿ ಆಗಿಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಹಾಂ ಓಕೆ ಸರ್ ನೀವು ಇವಾಗ ಬರ್ತೀರಾ ಸರ್ ನೀವು ಇವಾಗ ಬರ್ಬೋದಾ ಸರ್ ಹಾಂ ಇವಾಗ ಬರ್ಬೋದಾ ಈಗ ನಾನು ಜಲ್ದಿ ಹೋಗಬೇಕು ನಾನು ಬೇರೆ ಕಡೆ ಹೋಗಬೇಕಾಗಿತ್ತು ಓಕೆ ಸರ್ ಅದೇ ಸರ್ ತೊಗೊಂಡಿದ್ದೀನಿ ಕಮ್ಮಿ ಆಗ್ತಾ ಇಲ್ಲ ತೊಗೊಂಡೇ ಊಟ ಮಾಡ್ತಾ ಇದ್ದೀನಿ ಬಿಸಿ ನೀರು ಕೂಡ ಕುಡಿದಿದ್ದೀನಿ ಕಮ್ಮಿ ಆಗ್ತಾ ಇಲ್ಲ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಬರ್ತೀನಿ ಸರ್ ಇವತ್ತು ಮೂರುವರೆ ಹಾಗೆ ಬರಲಾ ಸರ್ ಹಾಂ ಓಕೆ ಹಾಂ ಆಯಿತು ಆಯಿತು ಅದೇ ಸರ್ ನಮ್ಮ ಮನೆಯಲ್ಲಿ ಫಂಕ್ಷನ್ಸಿದ್ದಾವೆ ಸೊ ಅದಕ್ಕೋಸ್ಕರ ಜಲ್ದಿ ಗುಣ ಆದರೆ ಸಾಕು ಹಾಂ ಆಯಿತು ಸರ್ ಆಯಿತು ಹಾಂ ಸರ್ ತೊಗೊತಾ ಇದ್ದೀನಿ ನೆನ್ನೆ ನೀವು ಚೆಕಪ್ ಮಾಡಿದ್ದಿರಲ್ಲ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕಮ್ಮಿ ಆಗ್ದಂಗೆ ಫೀಲ್ ಆಗ್ತಾ ಇದೆ ಮತ್ತೆ ಜಾಸ್ತಿ ಆಗ್ತಿದೆ ಇವತ್ತು ಭಾಳ ತಲೆ ಭಾರ ಅನಿಸ್ತಾ ಇದೆ ಹಾಗಾಗಿ ನಾನು ನಿಮಗೆ ಕಾಲ್ ಮಾಡಿದ್ದೆ ಸರ್ ಹಾಂ ಆಯಿತು ಸರ್ ಆಯಿತು ಹಾಂ ಆಯಿತು ಸರ್ ಆಯಿತು ಥ್ಯಾಂಕ್ ಯು ಸರ್ ಬಾಯ್ ಸರ್